ಅಲೋ ಯಾರಿದು ಹಾಂ ಹೇಳಿ ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ ಹೋ ಅಭಿಷೇಕ್ ಹ್ಞೂ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಅತ್ಲೆಟಿಕ್ ಪ್ಲೇಯರ್ ಅಲ್ಲವಾ ಹಾಂ ಹೇಳಿ ಅಭಿಷೇಕ್ ಚೆನ್ನಾಗಿದ್ದೀರಾ ನಿಮಗೆ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ನಲ್ಲಾ ಹೌದಾ ಹೌದಾ ಈಗ ಏನು ಈಗ ಪ್ರೆಸೆಂಟ್ ಈಗ ನಡಿಯಕ್ಕೆ ಆಗ್ತಿಲ್ಲವಾ ನಿಮಗೆ ಹೌದಾ ಹೌದಾ ಈಗ ನೀವು ಈಗ ನಮ್ಮದು ಅಲ್ಲಿದ್ಯಲ್ಲಾ ಇನ್ನೊಂದು ಗಾಯತ್ರಿಪುರಮ್ ಅಲ್ಲಿ ಇದೆ ಗೊತ್ತಾ ಕ್ಲೀನಿಕ್ ನಮ್ಮದು ಹಾಂ ಅಲ್ಲಿಗೆ ಬಂದು ಅಲ್ಲಿಗೆ ನೀವು ಬಂದರೆ ನಾಳೆ ನಾಳೆ ಫ್ರೀ ಇದ್ದೀರಾ ನೀವು ಹೌದಾ ಆ್ಯಕ್ಚುಲಿ ನಮ್ಮದು ಲಂಚ್ ಬ್ರೇಕ್ ಇರುತ್ತೆ ಒನ್ ಟು ಟು ಲಂಚ್ ಬ್ರೇಕ್ ಇರುತ್ತೆ

ಹೌದಾ ಅಭಿಷೇಕ್ ಇದು ಸ್ವಲ್ಪ ಈಗ ಇಲ್ಲ ಹೌದಾ ಇಲ್ಲಾ ಅದು ಟ್ಯಾಬ್ಲೆಟ್ ನಿಮಗೆ ಬೇಕಾದರೆ ವಾಟ್ಸ್ಆ್ಯಪ್ ಮಾಡ್ತೀನಿ ನಿಮಗೆ ಅದನ್ನು ಅರ್ಜೆಂಟ್ ತುಂಬ ಆಗ್ತಿಲ್ಲ ನಿಮಗೆ ಅಂದರೆ ಹೌದಾ ಅಲ್ಲ ನಿಮಗೆ ತುಂಬ ತಡಿಯಕ್ಕೆ ಆಗ್ತಿಲ್ಲ ನೋವಿದೆ ಅಂತಂದರೆ ಬೇಕಾದರೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಹಂಗೂ ಇವತ್ತು ಇವತ್ಗೆ ನೋವು ಹೋಗೋಕೆ ಹಂಗು ಆಗ್ಲಿಲ್ಲ ಅಂದರೆ ಬೇಕಾದರೆ ಈಗ ನಾನು ಆ್ಯಕ್ಚುಲಿ ಸ್ವಲ್ಪ ಬಿಸ್ನೆಸ್ ಒಂದು ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗ್ತಿದ್ದೆ ನಾನು ನಾಳೆ ಬೆಳಗ್ಗೆ ನೀವು ಬಂದರೆ ಕ್ಲೀನಿಕ್ಕಿಗೆ ನಿಮಗೆ ಸ್ವಲ್ಪ ರೀಕವರಿ ಆಗೊ ಥರ ಏನಾರೂ ಮೆಡಿಷನ್ಸ್ ಕೊಡ್ತೀನಿ ಈಗ ಸದ್ಯಕ್ಕೆ ನಿಮ್ಗೆ ಆಗ್ತಿಲ್ಲ ಅಂದರೆ ಬೇಕಾದರೆ ವಾಟ್ಸ್ಆ್ಯಪ್ ಅಲ್ಲಿ ನಿಮ್ಗೆ ಒಂದೆರಡು ಮೆಡಿಷನ್ಸ್ ಕೊಡ್ತೀನಿ ಅದು ನಿಮ್ಗೆ ನಾರ್ಮಲ್ ಮೆಡಿಕಲಲ್ಲಿ ತಗೊತಿರಾ

ಹೌದಾ ಅಲ್ಲಾ ನೀವು ಟ್ಯಾಬ್ಲೆಟೆಲ್ಲ ತಗೊಂಡ ಮೇಲೂ ಅವತ್ತು ನೀವು ತಿರ್ಗ ಮತ್ತೆ ನೀವು ಅತ್ಲೆಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ರಾ ಹೌದು ನಿಮ್ಗೆ ಹೇಳಿ ನಿಮ್ಗೆ ಹೇಳಿದ್ನಲ್ಲ ನಾನು ಅದೆಲ್ಲ ಸ್ವಲ್ಪ ದೂರದಲ್ಲೇ ಇರಲಿ ಅಂತ ಕವರ್ ಯೂಸ್ ಮಾಡಿ ಅಂತ ನಿಮ್ಗೆ ಹೇಳಿದ್ದೆ ಆದರೂ ನೀವು ಮಾಡಿದ್ದೀರಾ ಬಿಡಿ ಹೋಗ್ಲಿ ಈಗ ಈಗ ಏನು ಮಾಡಕ್ಕಾಗಲ್ಲ ಈಗ ಸದ್ಯಕ್ಕೆ ನಾನು ನಿಮಗೆ ಟ್ಯಾಬ್ಲೆಟ್ ಈಗ ಬರ್ಕೊಡ್ತೀನಿ ನೈಟ್ಗೆ ಊಟ ಮಾಡಾದ್ಮೇಲೆ ನುಂಗಿ ನುಂಗಾದ್ಮೇಲೆ ಈಗ ಹಂಗೂ ನಿಮಗೆ ಸ್ವಲ್ಪ ಅದು ಪೈನು ಹೋಗೋಕ್ ಅಷ್ಟೆ ತಿರ್ಗಿ ನಾರ್ಮಲ್ ನಾಳೆ ಬೆಳಗ್ಗೆ ಬನ್ನಿ ನೀವು ನಾನು ನಿಮಗೆ ಅದು ಕ್ಯೂರ್ ಮಾಡ್ಕೊಡ್ತೀನಿ ಅದೇನಾಗಿದೆ ಅದು ಮಾಡ್ಕೊಡ್ತೀನಿ ಹ್ಞೂ ಹ್ಞೂ ಓಕೆ ಓಕ್ ಓಕೆ ಅಭಿಷೇಕ್